ನಾನು ನಿನ್ನೆಯಿಂದ ಕಾಯ್ತಾ ಇದ್ದೇನೆ ನಾಳೆ ನಾನು ಫುಡ್ ಆರ್ಡರ್ ಮಾಡಬೇಕು ಅಂತ ಹೇಳಿ ಇವತ್ತು ಮಾಡಿದ್ದೇನೆ ಆರ್ಡರ ಪನ್ನೀರ್ ಬಿರ್ಯಾನಿ ತಿನ್ನಬೇಕು ಅಂತ ತುಂಬ ಕಾಯ್ತಾ ಇದ್ದೆ ಹೇಗೂ ನಾನು ಈಗ ಝೊಮ್ಯಾಟೋ ಆ್ಯಪಲ್ಲಿ ಮಾಡಿದ್ದೇನೆ ಹನ್ನೊಂದೂವರೆಗೆ ಮಾಡಿದ್ದೇನೆ ಈಗ ಇನ್ನೂ ಚೆಕ್ ಮಾಡಿ ನೋಡಿದೆ ನಾನು ಎಷ್ಟು ಗಂಟೆಗೆ ಬರ್ತದೆ ಅಂತ ಹೇಳಿ ಅರ್ಧಗಂಟೆಯಲ್ಲೇ ಡೆಲಿವರಿ ಆಗ್ತದಂತೆ ತುಂಬ ಖುಷಿ ಆಗ್ತಾ ಇದೆ ಇಷ್ಟು ಬೇಗ ಡೆಲಿವರಿ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ನನಗೆ ತುಂಬ ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಆಯಿತು ನನಗೆ ಝೊಮ್ಯಾಟೋ ಆಪಲ್ಲಿ ಮತ್ತು ಡೆಲಿವರಿ ಮ್ಯಾನ್ ಕೂಡ ಒಳ್ಳೆಯವ್ರು ಅಂತ ಹೇಳಿ ಕೇಳ್ಪಟ್ಟಿದ್ದೇನೆ ನೋಡಬೇಕು ಈಗ ಅವರು ತಂದು ಕೊಟ್ಟಾದ ಮೇಲೆ ಅದನ್ನ ಆದಷ್ಟು ಬೇಗ ತಿನ್ನಬೇಕು ಆದಷ್ಟು ಬೇಗ ನಾನು ಖಾಲಿ ಮಾಡಬೇಕು ತುಂಬ ಹಸಿವೆ ಕೂಡ ಆಗ್ತಾ ಇದೆ